ಹಲೋ ಸರ್ ನಾನು ನಾಗವೇಣಿ ಅಂತ ಮಾತಾಡ್ತಿರೊದು ನೀವು ಎಲ್ಲಿದ್ದಿರೀಗ ಸರ್ ನಾವು ನಿನ್ನೆ ಕ್ಯಾಬ್ ಬುಕ್ ಮಾಡಿದ್ದೇವೆ ಅಲ್ರಿ ನಾಳೆ ಬೆಳಗ್ಗೆ ನಾವು ಫ್ಲೈಟಿಗೆ ಬುಕ್ ಟಿಕೆಟ್ ಬುಕ್ ಅದರಿ ನಾಳೆ ಎಷ್ಟು ಗಂಟೆಗ್ ಬರ್ತಿರಿ ಸರ್ ನೀವು ಸರ್ ಅಡ್ವಾನ್ಸಾಗೆ ಬುಕ್ ಮಾಡಿದ್ದೇವೆ ಅಲ್ರಿ ನಾವು ಹಾಂ ಸರ್ ನಾಳೆ ಹನ್ನೊಂದು ಗಂಟೆ ಫ್ಲೈಟ್ ಅದರೀ ಹಾಂ ಸರ್ ಸೊಲ್ಪ ಮಿಸ್ ಮಾಡ್ಬ್ಯಾಡ್ರಿ ಯಾಕಂದ್ರೆ ನಾಡಿದ್ದು ಸೊಲ್ಪ ಅರ್ಜೆಂಟ್ ಮೀಟಿಂಗ್ ಅದ ಸೊ ಇನ್ಕೇಸ್ ಫ್ಲೈಟ್ ಏನ್ರ ಕ್ಯಾನ್ಸಲ್ ಆಯಿತು ಅಂದ್ರೆ ಪ್ರಾಬ್ಲಮ್ ಆಗ್ತದ್ರಿ

ಓಕೆ ಸರ್ ಅದೇ ಸರ್ ನಾ ಹೇಳತ್ತಿದ್ದು ಒನ್ಸ್ ಮತ್ತೆ ಲೇಟ್ ನೀವೇನ್ರ ಬರದು ಲೇಟ್ ಮಾಡದ್ರಿ ಅಂದ್ರೆ ಫ್ಲೈಟ್ ಮಿಸ್ ಆಗ್ತದೆ ಮತ್ತು ನೆಕ್ಸ್ಟ್ ಫ್ಲೈಟ್ ಲೇಟ್ ಆಗ್ತದೆ ನಮ್ಗೆ ಅಲ್ಲಿ ಮೀಟಿಂಗ್ ಅರ್ಜೆಂಟ್ ಅದರೀ ಸೊ ಹೋಗಿ ನಾವು ರಿಟರ್ನ್ ಫ್ಲೈಟಿಗೆ ಬರಬೇಕಾಗ್ತದೆ ಸೊ ಎಷ್ಟು ಜಲ್ದಿ ಆಗ್ತದೋ ಅಷ್ಟು ಜಲ್ದಿ ಒಂದು ಹತ್ತು ನಿಮಿಷ ಬಿಫೋರೆ ನೀವು ಇಲ್ಲಿ ರೀಚ್ ಆದ್ರಿ ಅಂದ್ರೆ ಹೆಲ್ಪ್ ಆಗ್ತದ್ರಿ ಸರ್ ನೀವು ಎಷ್ಟೊತ್ತು ತನಕ ರೀಚ್ ಆಗ್ತಿರಿ ಸರ್ ಇಲ್ಲಿ

ಹಾಂ ಸರಿ ಸರ್ ಅದ್ಕಿಂತ ಒನ್ ಬಿಫೋರ್ ಒನ್ ಟೆನ್ ಮಿನಿಟ್ಸ್ ರೀ ಜಲ್ದಿ ಬಂದ್ರಿ ಅಂದ್ರೆ ಹೋಗೋಕ್ಕೆ ಇನ್ಕೇಸ್ ಟ್ರಾಫಿಕ್ ಪ್ರಾಬ್ಲಮ್ ಅದು ಏನ್ರ ಇತ್ತಂದರೂ ರಿಪ್ಪ ಜಲ್ದಿ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳ್ರಿ

ಹೌದ್ರೀ ಹೌದ್ರೀ ಹೌದ್ರೀ ಓಕೆ ಓಕೆ ನೊ ಪ್ರಾಬ್ಲಮ್ ಸರ್ ಯಾಕೆ ಇಂಪೋರ್ಟೆಂಟ್ ಮೀಟಿಂಗ್ ಇರಾದ್ರಲ್ಲಿಂತ ಸೊಲ್ಪ ಜಲ್ದಿ ಬಂದ್ರಿ ಅಂದ್ರೆ ಒಳ್ಳೆಯ ಐತ್ರೀ ನಾನು ಅಡ್ವಾನ್ಸ್ ಬುಕ್ ಮಾಡಿನಲ್ರಿ ಸರ್ ಪೇಮೆಂಟ್ ಏನ್ರೆ ಅಡ್ವಾನ್ಸ್ ಹಾಫ್ ಪೇಮೆಂಟ್ ಅಡ್ವಾನ್ಸ್ ಹಾಗೆದ್ ಈಗ ನಿಮ್ದು ಹಾಫ್ ಪೇಮೆಂಟ್ ನೆಕ್ಸ್ಟ್ ಟೈಮಲ್ಲಿ ನೀವು ಬಂದ ತಕ್ಷಣ ಪೇ ಮಾಡಿ ಬಿಡ್ತೀನ್ರಿ ಇಲ್ಲ ಇಲ್ಲ ನಿಮ್ಗೆ ಅರ್ಜೆಂಟ್ ಇತ್ತು ಅಂತಂದ್ರೆ ನಾ ಇವಾಗಲೆ ಪೇ ಮಾಡಿ ಬಿಡ್ತೀನ್ರಿ ನಾಳೆ ಮಾತ್ರ ಟೈಮಿಗೆ ಬರ್ರಿ ಸರ್ ಮಿಸ್ ಮಾಡ್ಬ್ಯಾಡ್ರಿ ಪ್ಲೀಸ್ ಬೆಳಗ್ಗೆ ನೀವು ಇಲ್ಲಿ ಅಪ್ರೋಕ್ಝಿಮೇಟ್ಲಿ ಒನ್ ಒನ್ ಅವರ್ ಜರ್ನಿ ಅದಾರಿ ಫ್ಲೇ ಏರ್ಪೋರ್ಟ್ಗೆ ಇಲ್ಲ ಇಲ್ಲಿಂತ ನೀವು ಹತ್ತು ಒಂಬತ್ತು ನೈನ್ ಫೋರ್ಟಿವರೆಗು ಬಂದರೂ ಓಕೆ ನೊ ಪ್ರಾಬ್ಲಮ್ ಸರ್ ಓಕೆ ಸರ್ ನೀವು ಇರೋದು ಎಲ್ರಿ ಅಲ್ಲಿಂದ ಇಲ್ಲಿಗೆ ನಮ್ಮನೆಗೆ ಬರೋಗಂಟ ಎಷ್ಟು ಟೈಮ್ ಆಗ್ಬೋದು ಮಿನಿಮಮ್ಮು ಓಕೆ ಹಂಗಂದ್ರೆ ನೀವು ಅಲ್ಲಿನ ಒಂದು ಹಾಫ್ ಆ್ಯನ್ ಅವರ್ ಬಿಫೋರ್ ಬಿಡಬೇಕಾಗ್ತದ್ರಿ ಸೊಲ್ಪ ಆದಷ್ಟು ಜಲ್ದಿ ಬಿಡ್ರಿ ಸರ್ ಯಾಕೆ ಟ್ರಾಫಿಕ್ ಪ್ರಾಬ್ಲಮ್ ಅದರ್ಲಿಂತ ನೀವು ಅಲ್ಲಿ ಇಲ್ರಿ ನಡುವೆ ಸಿಕ್ಕಾಕೊಂಡ್ರಿ ಅಂದ್ರೆ ಪ್ರಾಬ್ಲಮ್ ಆಗ್ತದೆ ಸೊಲ್ಪ ಜಲ್ದಿ ಬಂದ್ರಿ ಅಂದ್ರೆ ಒಳ್ಳೆಯದ್ರಿ ಹಾಂ ಸರ್ ಅದು ಏನೇ ಕೆಲಸ ಇಲ್ರಿ ನಮ್ಮ ಸಲುವಾಗಿ ಯಾಕೆ ನಾ ಅದಕ್ಕೆ ಅಡ್ವಾನ್ಸ್ ಬುಕ್ ಮಾಡಿನ್ರಿ ಮತ್ತು ಇಲ್ಲಿ ಆಟೋದು ಸಿಗಲ್ರಿ ನಮ್ಮ ಬ್ಯಾರೆ ಕಡೆ ಹೋಗ್ಬೇಕಂದ್ರೆ ಅದಕ್ಕೆ ಅಡ್ವಾನ್ಸೆ ಬುಕ್ ಮಾಡಿ ಇಟ್ಟೀನರಿ ಹೌದ್ರಿ ಹೌದ್ರಿ ಸರಿ ಸರ್ ಅದೇರೀ ಅವ ಹೇಳಿ ಹನ್ ನೈನ್ ಅಲ್ಲಿ ನೀವು ಎಂಟು ಏಯ್ಟ್ ತರ್ಟಿ ಹಂಗೆ ಬಿಟ್ರಿ ಅಂದ್ರೆ ಇಲ್ಲಿ ನೈನ್ ಫೋರ್ಟಿ ತನಕ ರೀ ನೈನ್ ನೈನ್ ತರ್ಟಿ ತನಕ ರೀಚ್ ಆಗ್ತಿರಿ ಅಲ್ಲಿಂದ ಏರ್ಪೋಟಿಗೆ ಹೋಗ್ಬೋದ್ರಿ ಜಲ್ದಿರಿ ಎಕ್ಸ್ಟ್ರ ಪರ್ಸನ್ಸ್ಗೇನ್ರೆ ಚಾರ್ಜ್ ಮಾಡ್ತಿರೇನ್ರಿ ಕ್ಯಾಬ್ನಾಗ ಓಕೆ ಸರಿ ಸರ್ ಓಕೆ ಓಕೆ ತ್ಯಾಂಕ್ ಯು ಸರ್ ಸೊ ಬಡ್ ಮಿಸ್ ಮಾಡ್ಬ್ಯಾಡಿ ನೋಡ್ರಿ ಕಾನ್ ಆನ್ ಟೈಮ್ ಬಂದ್ ಬಿಡ್ರಿ ಜಲ್ ಜಲ್ದಿ ಹಾಂ ಸರ್ ನನ್ನ ಲೊಕೇಶನ್ ಅದೇ ಹಾಕಿದ್ದೀನಲ್ಲ ಅದೇ ಲೊಕೇಶನ್ ಅಲ್ಲಿಂದ ಬ ಅಲ್ಲಿ ಬಂದು ನೀವು ಕಾಲ್ ಮಾಡಿದರೆ ಎಟ್ಲೀಸ್ಟ್ ಅಂದ್ರೆ ನಾನು ಇಲ್ಲಿ ಒಳಗಡೆ ಇನ್ಸ್ಟ್ರಕ್ಷನ್ ಹೇಳ್ತೀನಿ ಹೆಂಗೆ ಬರ್ಬೇಕು ಅಂತ ಹೇಳಿ ಹಾಂ ಸರ್ ಅದೇ ಮೇಯ್ನ್ ರೋಡಿಂದ ಲೆಫ್ಟ್ ಟರ್ನ್ ಆದರೆ ಸೆಕೆಂಡ್ ರೋಡಿಗೆ ಅದರಿ ಸರ್ ಲೊಕೇಶನು ಪರವಾಗಿಲ್ಲ ಸರ್ ಎಕ್ಸ್ಟ್ರ ಚಾರ್ಜಸ್ ಆದರೆ ಕೊಡ್ತೀವಿ ಬಟ್ ಆನ್ ಟೈಮಿಗೆ ನೀವು ಬರಬೇಕಾಗ್ತದೆ ಸರ್ ಯಾಕೆ ಫ್ಲೈಟ್ ಮಿಸ್ ಆಯಿತು ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ನಮಗೆ ಯಾಕೆ ಅಲ್ಲಿ ಅರ್ಜೆಂಟ್ ಮೀಟಿಂಗ್ ಅದ ನಾ ಎಟ್ ಎನಿ ಕೋಸ್ಟ್ ಅಲ್ಲಿ ಹೋಗಿ ರೀಚ್ ಆಗಲೇ ಬೇಕ್ರಿನರಿ

ಹೌದ್ರಿ ಸರ್ ತಮ್ಮ ಹೆಸರು ರೀ ಓ ಓ ಓಕೆ ಓಕೆ ಓಕೆ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಆನ್ ಆನ್ ಟೈಮಿಗೆ ಬರ್ರಿ ಸರ್ ನಾಳೆ ಮಿಸ್ ಮಾಡ್ಬ್ಯಾಡ್ರಿ ಪ್ಲೀಸ್ ಹಾಂ ಸರ್ ಎಲ್ಲ ಲಗೇಜ್ ಏನು ಜಾಸ್ತಿ ಇರಲ್ಲ ಸರ್ ಕಡಿಮೆ ಇದೆ ಸೊ ನೀವು ಆನ್ ಟೈಮಿಗೆ ಬಂದ್ರಿ ಅಂದರೆ ಈಝಿ ಆಗ್ತದ್ರಿ ಓಕೆ ಓಕೆ ಸರ್ ಓಕೆ ಹಾಂ ಸರ್ ನಾನು ಯಾವುದಕ್ಕು ನಿಮ್ಗೆ ಒನ್ ಏಟ್ ತರ್ಟಿ ಹಂಗೆ ಕಾಲ್ ಮಾಡ್ತೀನಿ ನಾನು ಕಾಲ್ ಮಾಡಿದ ತಕ್ಷಣ ಅಲ್ಲಿನೆ ಬಿಟ್ಟು ಬಿಡ್ರಿ ನೀವು ರೀ ಸರಿ ಸರಿ ಸರ್ ಸರಿ ಸ ಓಕೆ ತ್ಯಾಂಕ್ ಯು ಸೋ ಮಚ್ ಸರ್ ಫಾ ಹಾಂ ಸರ್ ನಾನು ಅದೇ ಒನ್ ಬಿಫೋರ್ ನಿಮ್ಗೊಂದು ಹಾಫ್ ಆನ್ ಅವರ್ ಒನ್ ಅವರ್ ಕಾಲ್ ಮಾಡ್ತೀನಿ ಅವಾಗ ಅಲ್ಲಿನ ಬಿಟ್ಟರೆ ಇಲ್ಲಿ ರೀಚ್ ಆಗ್ತಿರ ನೀವು ಹೇಗೋ ಹೌದು ಇಲ್ಲ ಸರ್ ಅದು ನಾನು ನಿನ್ನೆನೆ ಎಕ್ಸ್ಟ್ರ ಅಮೌಂಟ್ ಏನಾದರು ಇದ್ದರೆ ನಾನು ಪೇ ಮಾಡ್ತೀನಿ ಹಂಗೇನಿಲ್ಲ ಸೊ ಅರ್ಜೆಂಟ್ ವರ್ಕ್ ಇರೋದರಿಂದ ಸೊ ನೀವು ಬೇಗ ಬಂದರೆ ಒಳ್ಳೆಯದು ಸರ್ ಅದಕ್ಕೆ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಸರಿ ಸ ಸರಿ ಸರ್ ಹಾಂ ಇಲ್ಲ ಇಲ್ಲ ರಿಟರ್ನ್ ಬರ್ಬೇಕಾದ್ರೆ ನಾನು ಮತ್ತೆ ಬೇರೆ ಕ್ಯಾಬ್ ಬುಕ್ ಮಾಡಿರ್ತೀನಿ ನೋಡೋಣ ಸರ್ ಏನು ಇಫ್ ಪೋಝಿಬಲ್ ಆದರೆ ನಾನು ಮತ್ತೆ ಅದೇ ಕ್ಯಾಬಲ್ಲಿ ಟ್ರೈ ಮಾಡ್ತೀನಿ ಹ್ಞೂ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಹಾಂ ಸರ್ ಇದೇ ನಂಬರ್ ಸರ್ ಸೇವ್ ಮಾಡ್ಕೊಂಬಿಡಿ ನಾನು ಬೆಳಗ್ಗೆ ಕಾಲ್ ಮಾಡ್ತೀನಿ ಮತ್ತೆ ನಂಬರ್ ಕನ್ಫ್ಯೂಸ್ ಆಗ್ಬಾರದು

ಓಕೆ ತ್ಯಾಂಕ್ ಯು ಬಾಯ್